ಹೇ ನಾನು ಒಂದಿನ ಒಂದು ಓಟಲಿಗೆ ಹೋಗಿದ್ದೆ ಕಣೇ ಅಲ್ಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ ನಾವು ಸಹ ಒಂದು ಸಲ ಆ ಹೋಟಲಿಗೆ ಹೋಗಬೇಕು ಅಲ್ಲಿಯ ಹೋಟಲಿನ ಸೇವೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರಂತೆ ಅಲ್ಲಿಯ ಓಟಲಿನ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ನೀನು ಒಂದು ದಿನ ಆ ಹೋಟಲಿಗೆ ಹೋಗಿ ಬರೋಣ ಸರಿನಾ ನಾವು ನಾವು ಏನು ಕೇಳ್ತೀವೋ ಅದನ್ನು ಅವರು ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾರಂತೆ ಬಾ ನಾಳೆಯೇ ಆ ಹೋಟಲಿಗೆ ಹೋಗಿ ಊಟ ಮಾಡಿ ಬರೋಣಂತೆ ಇನ್ನೊಂದು ಅಲ್ಲಿನ ಅಲ್ಲಿ ವಿದೇಶದ ಅಡ್ಗೆ ಕೂಡ ಮಾಡ್ತಾರಂತೆ ನಿನಗೆ ಇಷ್ಟ ಅಲ್ಲವಾ ಅಲ್ಲಿ ವಿದೇಶದ ಅಡಿಗೆ ತುಂಬಾ ಚೆನ್ನಾಗಿರುತ್ತಂತೆ ಬಾ ನಾನು ನಿನ್ನನ್ನು ನಾಳೆ ಕರ್ಕೊಂಡ್ಹೋಗಿ ನಿನಗ್ ಏನು ಇಷ್ಟವೋ ಅದನ್ನ ನಾನು ಆ ಹೋಟಲಿನಲ್ಲಿ ಕೇಳಿ ಬಿಸಿ ಬಿಸಿಯಾಗಿ ಮಾಡಿಸಿ ನಾನು ನಿನಗ್ ಕೊಡ್ತೀನಿ ಸರಿನಾ ಮತ್ತೆ ಇನ್ನೊಂದು ಅಲ್ಲಿ ಸ್ವಲ್ಪ ಸ್ವಚ್ಛತೆ ಕಡಿಮೆ ಇದೆ ಆದರೆ ಆ ಓಟಲಿನ ಅಡ್ಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾಳೆಯೇ ಹೋಗಿ ಆ ಹೋಟಲಿನಲ್ಲಿ ನಿನಗೇನ್ ಬೇಕು ಅದನ್ನು ತಿಂದು ಬರೋಣ ಸರಿನಾ